ನಮಸ್ತೆ ಸಾರ್ ಒಂದು ಮೊಬೈಲ್ ಮಿಸ್ಸಿಂಗ್ ಆಗಿದೆ ನಾನು ಕಾಪುಯಿಂದ ಮಾತಾಡ್ತಿದ್ದೇನೆ ಅಂದರೆ ಒಂದು ನ್ಯ ಹೌದು ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಲಿಲ್ಲ ಸಿಮ್ಮು ಡೆಡ್ ಮಾಡಬೇಕಿತ್ತು ಮೊಬೈಲ್ ಮಿಸ್ಸಿಂಗ್ ಆಗಿದೆ ನೇಮ್ ಮರ್ತೋಗಿದ್ದೆ ಅದು ಹೋಗಿದ್ದೆ ಅದು ಮುಲ್ಕಿಯಲ್ಲಿ ಮುಲ್ಕಿ ಹೌದು ಹೌದು ಹೌದು ಅದು ನನ್ನದು ಓಪೊ ಓಪೊ ಸಟ್ ಅಂತ ಹೌದು ನಾನು ಅದೇ ಎನ್ಕೈರಿ ಮಾಡಲಿಕ್ಕೆ ಅದಕ್ಕೆ ನಿಮಗೆ ಡೈರೆಕ್ಟ್ ಫೋನ್ ಮಾಡಿದ್ದು ನಾನು ಅದು ನಿಮ್ಮ ಮಿಸ್ಸಿಂಗಾಗಿದ್ದು ಮೊಬೈಲ್ ಬೇಕು ಇಲ್ಲಾಂದ್ರೆ ನನ್ಗೆ ಸಿಮ್ ಬೇಕು ಅಷ್ಟೇ ಅಲ್ಲ ಅಲ್ಲ ಅದು ಮಿಸ್ಸಿಂಗಾಗಿದೆ ಅಂದರೆ ಕಳ್ಳತನ ಆಗಿದೆ ಕಿಸೆಯಿಂದ ಯಾರೋ ತೆಗ್ದಿದಾರೆ

ಅಲ್ಲ ಸರ್ ನನಗೆ ಇಂಪಾರ್ಟೆಂಟ್ ಹೇಳಿದ್ರೆ ನನ್ಗೆ ಮೊಬೈಲ್ ಇಂಪಾರ್ಟೆಂಟೆ ಆದರೆ ಸಿಮ್ ಹಾಂ ಹಾಂ ಅದು ಹೌದು ಕರಕ್ಟು

ನನಗೆ ಪಕ್ಕಾ ಸಿಗ್ಬೇಕು ಅದು ಪಕ್ಕಾ ಸಿಗಬೇಕು

ಓಕೆ ಸರ್ ತ್ಯಾಂಕ್ಸ್ ತ್ಯಾಂಕ್ಸ್ ತ್ಯಾಂಕ್ಸ್ ಓಕೆ ಓಕೆ